ನಮ್ಮ ಊರಿಗೆ ನೀರಿನ ಬರಗಾಲ ಬಂದಿತ್ತು ಬಿಸಿಲು ತುಂಬ ಇತ್ತು ಮಳೆ ಸಹ ಬರಲಿಲ್ಲ ಬಾವಿಯ ನೀರೆಲ್ಲ ಆವಿ ಆಗಿ ಹೋಗಿತ್ತು ಎಲ್ಲ ಕಡೆ ಸಹ ನೀರಿನ ತುಂಬ ತೊಂದರೆ ಆಗಿತ್ತು ನಮಗೆ ನೀರಿಲ್ಲಾದರೆ ಏನೂ ಮಾಡಲಿಕ್ಕೆ ಆಗಲ್ಲ ಎಲ್ಲ ಕೆಲಸಕ್ಕೆ ನಮಗೆ ನೀರು ಮುಖ್ಯ ಮತ್ತು ನಾವು ನೀರು ತರಲಿಕ್ಕೆ ಬೇರೆ ಊರಿಗೆಲ್ಲ ಹೋಗ್ತಿದ್ವಿ ಸೈಕಲಲ್ಲಿ ಗಂಡಸರೆಲ್ಲ ಸೈಕಲಲ್ಲಿ ಹೋಗ್ತಿದ್ರು ನೀರೆಲ್ಲ ತರಲಿಕ್ಕೆ ತುಂಬ ಪರದಾಟ ಆಗಿತ್ತು ನಮಗೆ ನೀರಿಗೆ ಮತ್ತು ಕೆಲವರು ಟ್ಯಾಂಕರ್ ಟ್ಯಾಂಕರ್ ಎಲ್ಲ ಬರ್ತಿತ್ತು ನಮ್ಮ ಊರಿಗೆ ಅಲ್ಲಿ ನಮ್ಮ ಹೆಂಗಸೆಲ್ಲ ತುಂಬಿಸ್ತಾ ಇದ್ದರು ಮತ್ತು ನಾವು ತುಂಬ ಎಷ್ಟೋ ಮೇಯ್ಲ್ ನಡ್ಕೊಂಡು ನೀರೆಲ್ಲ ತನ್ ತರ್ ತರ್ತಿದ್ವಿ ನೀರಿಲ್ಲದಿದ್ದರೆ ನಮಗೆ ಜೀವನ ನಡೆಸಲಿಕ್ಕೆ ತುಂಬ ಕಷ್ಟ ನೀರೊಂದು ನಮಗೆ ಮುಖ್ಯವಾದ ಒಂದು ಅಂಶ ಈಗ ಮಳೆ ಬರಲಿಲ್ಲ ಆದರೆ ತುಂಬ ಕಷ್ಟ ಆಗ್ತದೆ ಯಾಕೆಂದರೆ ನೀರಿಲ್ಲಾದರೆ ನಾವು ಕೃಷಿ ಎಲ್ಲ ಮಾಡಲಿಕ್ಕೆ ಆಗಲ್ಲ ಕೃಷಿ ಮಾಡ್ಲಿಕ ಮಾಡಲಿಕ್ಕೆ ನೀರಿನ ತುಂಬ ಅವಶ್ ಅವಶ್ಯಕತೆ ಇದೆ ಹಾಗೇನೆ ನೀರಿಲ್ಲಾದರೆ ಮಕ್ಕಳಿಗೆ ಶಾಲೆ ಹೋಗಲಿಕ್ಕೆ ಎಲ್ಲ ತುಂಬ ಕಷ್ಟ ಆಗ್ತಿತ್ತು ಅಡಿಗೆ ಎಲ್ಲ ಮಾಡಲಿಕ್ಕೆ ನಮಗೆ ನೀರಿನದ್ದು ತುಂಬ ಅವಶ್ ಅವಶ್ಯಕತೆ ಇದೆ ಮತ್ತು ಕುಡಿಯಲಿಕ್ಕೆ ಸಹ ನೀರಿಲ್ಲಾದರೆ ನಾವು ಹೇಗೆ ಜೀವನ ನಡೆಸಬೇಕು ಸೋ ಅದಕ್ಕೆ ನೀರು ಅನ್ ನೀರು ತುಂಬ ಅವಶ್ಯಕತೆ ಇದೆ ನಮ್ಮ ಜೀವನಕ್ಕೆ ನೀರಿಲ್ಲಾದರೆ ಎಂಥ ಮಾಡಲಿಕ್ಕೆ ಆಗೋದಿಲ್ಲ ಒಂದು ವರ್ಷಕ್ಕೆ ನಮಗೆ ಮಳೆ ಬರ್ ಬರಲಿಲ್ಲಾದರೆ ಇಷ್ಟೆಲ್ಲ ಕಷ್ಟ ನಾವು ಅನುಸ್ ಅನುಭೌಸ್ ಬೇಕು ಮತ್ತು ಮಳೆ ಬರಲೇಬೇಕು ಬೇರೆ ಜೆ ಬೇರೆ ಜಾಗದಲ್ಲಿ ಸಹ ಮಳೆ ಬರಲಿಲ್ಲ ಅವರು ಸಹ ತುಂಬ ಕಷ್ಟ ಬಿಟ್ಟಿದ್ದಾರೆ ನಾವು ಹಾಗೇನೆ ಬೇರೆ ಬೇರೆ ಊರಿಗೆ ಹೋಗಿ ಎಲ್ಲ ನೀರೆಲ್ಲ ತಂದಿದ್ದರು ಅಷ್ಟು ನೀರು ಸಹ ನಮಗೆ ಸಾಕಾಗಲಿಲ್ಲ ತುಂಬ ನೀರು ಬೇಕು ನೀರಿನ ಅವಶ್ ಅವಶ್ಯಕತೆ ಇತ್ತು ಈಗ ಈ ಮಳೆ ಬರಲಿಲ್ಲ ಅದಕ್ಕೆ ಸಹ ಇದು ಗದ್ದೆಯಲ್ಲಿ ಎಲ್ಲ ಒಣಗಿ ಹೋಗಿತ್ತು ತರಕಾರಿ ಎಲ್ಲ ಹಾಳಾಗಿತ್ತು ಈಗ ಕೃಷಿಗೆಲ್ಲ ಮಾಡಲಿಕ್ಕೆ ತುಂಬ ಕಷ್ಟ ಆಯಿತು ಈಗ ಕೃಷಿ ಎಲ್ಲ ಮಾಡಲಿಲ್ಲ ತರಕಾರಿ ಎಲ್ಲ ಬೆಳೆಸಲಿಲ್ಲ ತುಂಬ ಕಷ್ಟ ಆಗ್ತಿತ್ತು ಜೀವನ ನಡೆಸಲಿಕ್ಕೆ ರೈತರು ಎಲ್ಲ ತುಂಬ ಜನರಿಗೆ ಕಷ್ಟ ಆಯಿತು ಯಾಕೆಂದರೆ ರೈತರು ತುಂಬ ಸಾಲ ಮಾಡಿ ಎಲ್ಲ ಬೇ ಇದು ಕೃಷಿಯನ್ನು ಮಾಡ್ ಮಾಡಲಿಕ್ಕೆ ಹೋಗ್ತಾರೆ ಅಲ್ಲಿ ನಮಗೆ ಇಷ್ಟು ಬಂಡವಾಳ ಹಾಕಿ ಎಲ್ಲ ಮಾಡಿ ಗದ್ದೆಯಲ್ಲಿ ಬೆಳೆಸ್ತಾರೆ ಆದರೆ ಮಳೆಯೇ ಬರಲಿಲ್ಲಾದರೆ ತುಂಬ ಕಷ್ಟ ಅವರಿಗೆ ಜೀವನ ನಡೆಸಲಿಕ್ಕೆ ಮತ್ತು ನೀರಿನದ್ದು ತುಂಬ ಅವಶ್ ನಮಗೆ ಅವಶ್ಯಕತೆ ಇದೆ ನಮ್ಮ ಜೀವನದಲ್ಲಿ